ಹಲೋ ನಮಸ್ಕಾರ ಮೇಡಮ್ ಹಾಂ ಹಲೋ ಅದು ಮಂಡಿ ನೋವು ಗೈಡ್ ಮಾಡ್ತೀರಂತಲ್ಲ ಮೇಡಮ್ ನೀವು ಸಾಗರ್ದಲ್ಲಿ ಆಪೀಸ್ ಇದೆ ಅಂತಲ್ಲ ನಿಮ್ಮದು ನಮ್ಗೆ ಹಿಂಗ್ ನಮಗೆ ಮೆಸೇಜ್ ಬಂತು ಮೇಡಮ್ ಒಬ್ಬರು ಹೇಳಿದ್ರು ನಮಗೆ ಮಂಡಿ ನೋವಿಗೆ ಅವರು ತುಂಬ ಗೈಡ್ ಮಾಡ್ತಾರೆ ಮತ್ತು ಒಳ್ಳೊಳ್ಳೆಯ ಡಾಕ್ಟರ್ಸ್ ಎಲ್ಲ ಸಜೆಶನ್ ಮಾಡ್ತಾರೆ ಅಂತ

ಆಯುರ್ವೇದಿಕ್ ಅಂದರೆ ಸ್ವಲ್ಪ ಸ್ಲೋ ಆಗಿ ಆಗುತ್ತಲ್ಲ ಮೇಡಮ್ ಇಂಗ್ಲೀಷ್ ಮೆಡಿಸಿನ್ ಸ್ವಲ್ಪ ಬೇಗ ಆಗುತ್ತೆ ಅಂತ

ಹ್ಞ್ ಹೌದಾ ಮೇಡಮ್ ಹಾಂ

ಹಾಂ ವೆಂಕಟ ರಮಣ ಹೆಗ್ಡೆ ಹಾಂ ಹಾಂ ಹಾಂ ಅದು ಎಲ್ಲಿ ಬಂತು ಅದು ಶಿರ್ಸಿಲ್ ನಿಸರ್ಗ ಚಿಕ್ ಹಾಂ ನಮ್ಮ ಏಜ್ ಒಂದು ಫಿಫ್ಟಿ ಫೈವ್ ಮೇಡಮ್ ಫಿಫ್ಟಿ ಫೈ ಹೌದು ಮೇಡಮ್ ನಲವತ್ತು ಆಗ್ತಿದ್ದಂಗೆ ಮನುಷ್ನಿಗೆ ಸ್ವಲ್ಪ ಎಲ್ಲ ನೋವು ಗೀವು ಎಲ್ಲ ಸ್ಟಾರ್ಟ್ ಆಗುತ್ತೆ ಈಗಿನ ಫುಡ್ಡು ಹಾಗೆ ಇದೆ

ಹಾಂ ಓಕೆ ಓಕೆ ಹಾಂ ಒ ಟೈಮ್ ಇದಕ್ಕೆ ಮಂಡಿ ನೋವಿಗೆ ಏನಾರು ತೈಲ ಗಿಲ ಏನರು ಹಚ್ಕೊಂಡ್ರೆ ಸ್ವಲ್ಪ ಗುಣ ಆಗ್ಬೋದ ಮೇಡಮ್ ಹಾಂ ಆಯ್ರ್ವೇದಿಕ್ ಹಾಂ ಈಗ ಮೆಡಿಕಲ್ ಅಲ್ಲೆಲ್ಲ ತೈಲ ಗಿಲ ಕೊಡ್ತಾರಲ್ಲ ಮೇಡಮ್ ಅವೆಲ್ಲಾ ತಗೊಂಡರೆ ಅಡ್ಡಿಯಿಲ್ಲ ಹಾಂ ಓಕೆ ಓಕೆ ಮೇಡಮ್ ನೀವು ಹೇಳ್ದಂಗೆ ಬಾ ಕಿಶನ್ ಭಾಗ್ವತ್ರು ಹತ್ರ ಬರ ಬರ್ತೀನಿ ಮೇಡಮ್ ನಾಳೆ ಮಂಡೆ ಅಲ್ಲಾ ಹಾಂ ಸರಿ ಸರಿ ಸರಿ ಸರಿ ಸರಿ ಹಾಂ ಹಾಂ ಹಾಂ ಓಕೆ ಓಕೆ ಮೇಡಮ್ ತ್ಯಾಂಕ್ಸ್ ಮೇಡಮ್ ಹಾಂ ಆಯ್ತು ಆಯ್ತು ತ್ಯಾಂಕ್ಸ್ ಮೇಡಮ್